ಹಲೋ ಹಲೋ ಎಸ್ ಹೌದು ನೀವ್ಯಾರು ಹಾಂ ಹಾಂ ಹೇಳಿ ಮ್ಯಾಡಮ್ ರಾಹುಲ್ ಮನೆಯಲ್ಲಿಲ್ಲ ಅವನು ನಾ ಅಜ್ಜ ಅಜ್ಜಿ ಮನೆಗೆ ಹೋಗಿದ್ದಾನೆ

ಅದೂ ನನನಿ ನನಗೆ ಒಂದು ವಾರದಿಂದ ಹುಷಾರು ಇರಲಿಲ್ಲ ಹಾಗಾಗಿ ಅವನ ಕಡೆ ಗಮನ ಜಾಸ್ತಿ ಕೊಡಕ್ಕಾಗಿಲ್ಲ ನನಗೆ ಅವನು ಇನ್ನು ಮೇಲಿಂದ ನಾನು ಪ್ರಯತ್ನಪಡ್ತೇನೆ ಅವನಿಗೆ ಸರಿಯಾಗಿ ದಾರಿಗೆ ತರಲು ಹಾಂ ಹೌದಾ ಹಾಂ ಮ್ಯಾಮ್ ಅವರೂ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲೂ ಕೂಡ ಅಜ್ಜ ಅವರ ಅಜ್ಜ ಅಜ್ಜಿ ಹೇಳ್ತಿರ್ತಾರೆ ನಿನಗೆ ಶಿಸ್ತಿಲ್ಲ ಅಂದು ಬಯ್ತಿರ್ತಾರೆ ನನಗೆ ಹುಷಾರು ಇಲ್ಲದ ಇಲ್ದಂಗೆ ಆಗಿ ಬಿಡ್ತಲ್ಲ ಅದಕ್ಕೆ ನಾನು ಅವನ ಕಡೆ ಗಮನ ಕೊಡ್ಲಿಕ್ಕೆ ಆಗಿಲ್ಲ ಮನೆಯಲ್ಲೂ ಸಹ ಬೈತಾ ಇರ್ತೇನೆ ಇನ್ನು ಮೇಲೆ ಜಾಸ್ತಿ ಅವನ ಬಗ್ಗೆ ಯೋಚನೆ ಮಾಡ್ತೇನೆ ಅವನಿಗೆ ಟ್ಯೂಷನಿಗೆಲ್ಲ ಹಾಕ್ತೇನೆ ಇಲ್ಲ ಇಲ್ಲ ಮ್ಯಾಮ್ ನಾನು ಮನೇಲಿ ಹೇಳ್ಕೊಡ್ತೇನೆ ಅವನಿಗೆ ಶಿಸ್ತು ಶಿಸ್ತಾಗಿ ಇರೋಕ್ಕೆ ಹೇಳ್ಕೊಡ್ತೇನೆ ನೆಕ್ಸ್ಟ್ ನೆಕ್ಸ್ಟ್ ಎಕ್ಸಾಮ್ ಟೆಸ್ಟ್ ಬರೋದ್ರೊಳಗೆ ಅವನಿಗೆ ಚೆನ್ನಾಗಿ ಹೇಳ್ಕೊಟ್ಟು ತಯಾರಿಗೆ ಮಾಡಿಸ್ತೇನೆ ಅವನಿಗೆ ಅವನು ಬರಲಿ ಅವನ ಅವರ ಅಜ್ಜನ ಮನೆಯಿಂದ ಬರಲಿ ಅವನಿಗೆ ಟ್ಯೂಷನಿಗೆ ಹಾಕ್ತೇನೆ ಹಾಂ ಮ್ಯಾಮ್ ಹೇಳ್ಕೊಡ್ತೇನೆ ಅವನಿಗೆ ಸರಿಯಾಗಿ ಪಾಠ ತಗೋಳ್ತೇನೆ ಅವನಿಗೆ ಹಾಂ ಮ್ಯಾಮ್ ನಾನು ಬಂದು ಹೋಗ್ತೇನೆ ಹಾಂ ಮ್ಯಾಮ್ ಸರಿ ಹೇಳ್ತೇನೆ ಅವನಿಗೆ ಮೀಟ್ ಆಗಿ ಅವನಿಗೂ ಸಹ ಶಿಸ್ತನ್ನು ಕಲಿಸ್ತೇನೆ ಮುಂದಿನ ನೀವು ಮುಂದಿನ ಟೆಸ್ಟ್ ಯ ಪರೀಕ್ಷೆ ಯಾವಾಗ ಅಂತ ಹೇಳಿದರೆ ನಾನು ಅವನಿಗೆ ತಯಾರಿ ಮಾಡ್ಕೊಡ್ತೇನೆ ಮುಂದಿನ ತಿಂಗಳು ಇರ್ಬೋದ ಹಾಂ ಮ್ಯಾಮ್ ಹಾಗಾದರೆ ಅವನಿಗೆ ಸರಿಯಾಗಿ ಕಳಿಸಿಕೊಡ್ತೇನೆ ಸರಿ ಮ್ಯಾಮ್ ಸರಿ